ನಾನು ಮೊನ್ನೆ ತಾನೇ ಒಂದು ಕುರ್ತಿ ತೊಗೊಂಡೆ ಆದರೆ ಅದು ನನಗಲ್ಲ ನನ್ನ ಫ್ರೆಂಡ್ಗೆ ಅಂತ ಆ ಕುರ್ತಿ ತೊಗೊಂಡೆ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ ಮಾಡಿದ್ದೆ ಅದು ಆನ್ಲೈನಲ್ಲಿ ಹಾರ್ಡರ್ ಮಾಡಿರೋದರಿಂದ ಅದು ಬಟ್ಟೆ ಫುಲ್ಲ ತೆಳುವಾಗಿ ಬಂದಿತ್ತು ನನಗ್ ಆ ಬಟ್ಟೆ ಇಷ್ಟವೇ ಆಗಲಿಲ್ಲ ಅದು ಆ ಕುರ್ತಾ ಆ ಕುರ್ತಾದ ರೇಟ್ ಕೂಡ ಫೈವ್ ಹಂಡ್ರೆಡ್ ಸಮ್ಥಿಂಗ್ ಇದ್ದರೂ ಕೂಡ ಆ ಕುರ್ತಾ ಒಂದು ಸ್ವಲ್ಪವೂ ಕೂಡ ಚೆನ್ನಾಗಿ ಇರಲಿಲ್ಲ ಅದು ಫುಲ್ ತೆಳು ತೆಳುವಾಗಿ ಬಟ್ಟೆ ಇತ್ತು ನೀಟಾಗಿ ಸ್ಟಿಚಿಂಗ್ ಮಾಡಿರಲಿಲ್ಲ ಸ್ವಲ್ಪ ಬಟ್ಟೆ ಹರ್ದೋಗಿತ್ತು ಈ ಥರ ಆಗಿಬಿಟ್ಟಿತ್ತು ಆಮೇಲೆ ಡೆಲ್ವರಿ ಚಾರ್ಜಸ್ ತುಂಬ ಜಾಸ್ತಿ ಹಾಕಿಬಿಟ್ಟಿದ್ರು ಆದರೂ ಕೂಡ ಅದನ್ನ ತೊಗೊಂಡರೂ ಕೂಡ ಬಟ್ ನೋ ಯೂಸ್ ಚೆನ್ನಾಗಿರಲಿಲ್ಲ ಹಾಗಾಗಿ ನನಗೆ ಅದು ಒಂದು ವಸ್ಟ್ ಎಕ್ಸ್ಪಿರೀಯನ್ಸ್ ಆಗಿಬಿಟ್ಟಿತ್ತು